ಪೂರಿ ಮಾಡಿದಾಗ ಕುರ್ಮ ಮಾಡಬೇಕೆಂದರೆ ಅದಕ್ಕೆ ಯಾವ ರೀತಿ ಕುರ್ಮ ಮಾಡಬೇಕು ಅವರು ಆ ರೆಸಿಪಿಯೊಳಗೆ ಹಸಿ ಖಾರ ಒಣ ಖಾರ ಒಣ ಖಾರದ ಪುಡಿ ಮೆಣಸು ಎಲ್ಲ ಹಾಕಕ್ಕೆ ಹೇಳಿರ್ತಾರೆ ಆದರೆ ನಾವು ಹೆಚ್ಚಿಗೆ ಖಾರ ತಿನ್ನುವುದಿಲ್ಲ ಅದ್ಕೋಸ್ಕರ ನಾನು ಏನು ಮಾಡ್ತೀನಿ ಆವಾಗ ಹಸಿ ಖಾರ ಹಾಕೋದಿಲ್ಲ ಹಸಿ ಮೆಣಸಿನಕಾಯಿ ಹಾಕೋದಿಲ್ಲ ಅದಕ್ಕೆ ಹಸಿ ಮೆಣಸಿನಕಾಯಿ ಬಿಟ್ಟು ನಾನು ಬರೀ ಒಣ ಖಾರದ ಪುಡಿ ಅಷ್ಟೆ ಹಾಕ್ತೀನಿ ನಾವು ಮೆಣಸು ಬಳ್ಸೋದು ಕೂಡ ಕಡಿಮೆ ಅದರ ಸಲುವಾಗಿ ನಾನು ಬರೀ ಒಣ ಖಾರದ ಪುಡಿ ಹಾಕಿ ಅದನ್ನು ಮಾಡ್ತೀನಿ ಆ ರೆಸಿಪಿಯೊಳಗೆ ಅವರು ಹೇಳಿದಂತಹ ಎಲ್ಲ ಕಾಯಿಪಲ್ಲೆ ಕೂಡ ನಾನು ಹಾಕುವುದಿಲ್ಲ ಯಾಕೆಂದರೆ ಸುಮಾರು ಕಾಯಿಪಲ್ಲೆ ನಮ್ಮಲ್ಲಿ ಯಾರೂ ಮನೆಯಲ್ಲಿ ತಿನ್ನೋದಿಲ್ಲ ಹಾಗಾಗಿ ನಾನು ಅದ್ರೊಳಗಿಂದ ಎಷ್ಟೊಂದು ಕಾಯಿಪಲ್ಲೆ ಕೂಡ ಬಿಡ್ಬೇಕಾಕತಿ ಅವರು ಹೇಳಿದಂಥ ವೆಜ್ಟೇಬಲ್ ಕುರ್ಮ ಮಾಡಕ್ಕೆ ಹೇಳಿದ ರೆಸಿಪಿ ಒಳಗೆ ಅವರು ಬೀನ್ಸ್ ಹೇಳ್ತಾರೆ ಹಸಿ ಬಟಾಣಿ ಹೇಳ್ತಾರೆ ಆಮೇಲೆ ಫ್ಲವರ್ ಕೋಸು ಹೂಕೋಸು ಹೇಳ್ತಾರೆ ಅದರ ಜೊತೆಗೆ ಕ್ಯಾರೆಟ್ ಕೂಡ ಹೇಳ್ತಾರೆ ಗಜ್ಜರಿ ಅವನ್ನೆಲ್ಲ ಬಳ್ಸಕ್ಕೆ ಅವರು ಹೇಳ್ತಾರೆ ಆದರೆ ನನಗೆ ನಮ್ಮ ಮನೆಯೊಳಗೆ ಹಸಿ ಬಟಾಣಿ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತಿ ಹೀಗಾಗಿ ನಾನು ಹಸಿ ಬಟಾಣಿ ಹಾಕಕ್ಕಾಗೋದಿಲ್ಲ ಫ್ಲವರ್ ಕೂಡ ಇಷ್ಟಪಡುವುದಿಲ್ಲ ಮಕ್ಕಳೆಲ್ಲ ಹಾಗಾಗಿ ನಾವು ಫ್ಲವರ್ ಹಾಕಕ್ಕಾಗೋದಿಲ್ಲ ಹಾಗಾಗಿ ನಾನು ಆವಾಗ ಏನು ಮಾಡ್ತೀನಿ ಬರೀ ಕ್ಯಾರೆಟ್ ಹಾಕ್ತೀನಿ ಬೀನ್ಸ್ ಹಾಕ್ತೀನಿ ಅವರು ಬ ಆಲೂಗಡ್ಡೆ ಕೂಡ ಹಾಕಕ್ಕೆ ಹೇಳ್ತಾರೆ ಬಟಾಟೆ ಆ ಬಟಾಟೆ ಕೂಡ ಹಾಕುವುದಿಲ್ಲ ನಾನು ಆಲೂಗಡ್ಡೆ ಯಾಕೆಂದರೆ ಆಲುಗಡ್ಡೆಯಲ್ಲೂ ಗ್ಯಾಸ್ಟ್ರಿಕ್ದು ಒಂದು ಸಮಸ್ಯೆ ಇರೋದ್ಳಿಂತ್ರ್ ಆಲೂಗಡ್ಡೆ ಕೂಡ ಹಾಕೋದು ಬಿಡ್ಬೇಕಾಕತಿ ಹೀಗಾಗಿ ನಾವು ಏನು ಮಾಡ್ಬೇಕಾಕತ್ ಅಂದರೆ ಈ ಥರದ್ದೆಲ್ಲ ನಾವು ಇದ್ದಾಗ ಒಂದಿಷ್ಟು ಐಟೆಮ್ಸನ್ನು ಬ್ರೆಕ್ ಮಾಡಿ ನಾನು ಮನಿಯೊಳಗೆ ವೆಜ್ಟೇಬಲ್ ಕುರ್ಮ ಮಾಡ್ಬೇಕಾಕ್ತತಿ ಈ ರೀತಿಯಾಗಿ ವೆಜ್ಟೇಬಲ್ ಕುರ್ಮ ಮಾಡೋದ್ಳಿಂತ್ರ್ ಮನೆಯೊಳಗೆ ಎಲ್ಲರದೂ ಆರೋಗ್ಯನೂ ಕಾಯ್ಕೊಬಹುದು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಇರಬಹುದು ಆಮೇಲೆ ಅವರು ಹುಳಿ ಉಪ್ಪು ಖಾರ ಬೆಲ್ಲ ಸಾಕಷ್ಟು ಹಾಕಕ್ಕೆ ಕ್ವಾಂಟಿಟಿ ಹೇಳ್ತಾರೆ ನಮ್ಮಲ್ಲಿ ಉಪ್ಪು ಹುಳಿ ಹುಳಿ ಖಾರ ಬೆಲ್ಲ ಎಲ್ಲ ಕಡಿಮೆ ತಿನ್ನೋದ್ಳಿಂತ್ರ್ ನಾವು ಉಪ್ಪು ಹುಳಿ ಖಾರ ಕೂಡ ಕಡಿಮೆ ಹಾಕ್ತೀನಿ ಅವರು ಟೊಮೆಟೋ ಮತ್ತು ಹುಣಿಸೆ ಹುಳಿ ರಸ ಎರಡೂ ಹೇಳಿದಾಗ ನಾನೇನು ಮಾಡ್ತೇನೆ ಅದರ ಬರೀ ಟೊಮೆಟೊ ಒಂದು ಆರಿಸಿಕೊಂಡು ಟೊಮೆಟೋ ಅಷ್ಟೆ ಹಾಕ್ತೀನಿ ಆವಾಗ ವೆಜ್ಟೇಬಲ್ ಕುರ್ಮಕ್ಕೆ ಹುಣಸೆ ಹುಳಿ ಹಿಂಡೋದಿಲ್ಲ ಆವಾಗ ಹುಣಸೆ ಹುಳಿ ಅವಾಯ್ಡ್ ಮಾಡ್ತೇನೆ ಯಾಕೆಂದರೆ ಟೊಮೆಟೋನೂ ಹುಳಿ ಮತ್ತು ಹುಣಸೆಯೂ ಹುಣಸೆ ಹಣ್ಣು ಹುಳಿ ಇದ್ದಾಗ ನಾವು ಎರಡೂ ಹಾಕಿದಾಗ ಅದು ನ್ಯಾಚುರಲೀ ಭಾಳ ಖಾರ ಆಗ್ಬಿಡ್ತತಿ ವೆಜ್ಟೇಬಲ್ ಕುರ್ಮ ಅದಕ್ಕೆ ಹುಳಿಯೂ ಭಾಳ ಆಗ್ತೈತಿ ಆ ರೀತಿಯಾಗಿ ಯೋಚನೆ ಮಾಡಿದಾಗ ನಾವು ಕಡಿಮೆ ತಿನ್ನೋದ್ಳಿಂತ್ರ್ ಒಂದು ಮಾತ್ರ ಅದರೊಳಗಿನ ಹಾಕ್ತೀನಿ ರೆಸಿಪಿಯೊಳಗೆ ಎರಡೂ ಹೇಳಿದಾಗ ಅದರೊಳಗಿನ ಒಂದೇ ಹಾಕ್ತೀನಿ ನಾನು ಹುಣಿಸೆ ಹುಳಿ ಜಾಸ್ತಿ ಹುಳಿ ಬರೋದ್ಳಿಂತ್ರ್ ಅದಕ್ಕೆ ನಾನು ಟೊಮೆಟೋ ಉಪಯೋಗಿಸ್ತೀನಿ ಅದು ಜವಾರಿ ಟೊಮೆಟೋ ಉಪಯೋಗಿಸೋದಿಲ್ಲ ಹೈಬ್ರಿಡ್ ಟೊಮೆಟೋನ ಉಪಯೋಗಿಸ್ತೀನಿ ಅದು ಹುಳಿ ಕಡಿಮೆ ಇರ್ತೈತಿ ಅದಕ್ಕೋಸ್ಕರ ನಾನು ಆ ಟೊಮೆಟೋ ಉಪಯೋಗಿಸಿ ವೆಜ್ಟೇಬಲ್ ಕೂರ್ಮ ಮಾಡ್ತೀನಿ ಅವರು ಮಸಾಲೆಯುಕ್ತ ಸಾಮಾನುಗಳನ್ನು ಕೂಡ ಜಾಸ್ತಿ ಹೇಳ್ತಾರೆ ಇದನ್ನು ಹಾಕಿರಿ ಅದನ್ನು ಹಾಕಿರಿ ಅಂತ ರೆಸಿಪಿಯೊಳಗೆ ಹೇಳಿರ್ತಾರೆ ಅದರೊಳಗೆ ನಾವು ಮಸಾಲೆ ಕಡಿಮೆ ತಿನ್ನೋದ್ಳಿಂತ್ರ್ ಅದರೊಳಗಿನ ಸ್ವಲ್ಪ ಮಾತ್ರ ನಾನು ಹಾಕೋದು ಏಲಕ್ಕಿ ಲವಂಗ ದಾಲ್ಚಿನ್ನಿ ಅಷ್ಟೆ ಬೇರೆಯವರೆಲ್ಲ ಚಕ್ರಮೊಗ್ಗು ಮರಾಠಮೊಗ್ಗು ಅವನ್ನೆಲ್ಲ ಹೇಳಿರ್ತಾರೆ ಅವನ್ನೆಲ್ಲ ಬಿಡ್ತೀನಿ ಯಾಕೆಂದರೆ ಇದು ಜಾಸ್ತಿಯಾಗಿ ಬಿಡತೈತಿ ಆಮೇಲೆ ಧನಿಯಾ ಒಂದು ಹಾಕ್ತೀನಿ ಸ್ವಲ್ಪ ಅವರು ಜಾಸ್ತಿ ಕ್ವಾಂಟಿಟಿ ಹೇಳಿದರೂ ನಾನು ಕಮ್ಮಿ ಕ್ವಾಂಟಿಟಿ ಹಾಕಿ ನಾನು ಆವಾಗ ಅದನ್ನು ವೆಜ್ಟೇಬಲ್ ಕೂರ್ಮ ಮಾಡ್ತೀನಿ ಆಮೇಲವರು ಒಂದೊಂದು ಸರ್ತಿ ಪುಡಿ ಕೂಡ ರೆಫರ್ ಮಾಡಿರ್ತಾರೆ ಮಸಾಲೆ ಪುಡಿ ಹಾಕಿರಿ ಸಾಂಬಾರ್ ಪೌಡ್ರ್ ಹಾಕಿರಿ ಹಾಗೆಲ್ಲ ಅಂತ ಹೇಳಿ ಅದ್ರೊಳಗೆ ನಾನು ಅವಾಯ್ಡ್ ಮಾಡ್ತೀನಿ ಅವಾಯ್ಡ್ ಮಾಡಿ ಯಾಕೆಂದರೆ ಇದನ್ನ ಹಾಕಿರ್ತೀವಲ್ಲ ಅದಕ್ಕೆ ಇದು ಇಷ್ಟ ನಾನು ಹಾಕಿ ಮಾಡುವಂಥದ್ದು ವೆಜ್ಟೇಬಲ್ ಕುರ್ಮ